ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬೆಳೆಯಲಾಗುವ ಮುಖ್ಯ ಬೆಳೆಗಳು ಅವು ಯಾವು ಎಂದರೆ ಅಕ್ಕಿ ಕಬ್ಬು ಗೋಧಿ ಹತ್ತಿ ಬೇಳೆ ಕಾಳುಗಳು ಹಣ್ಣು ತಂಬಾಕು ತರಕಾರಿ ಈ ರೀತಿ ಇತ್ಯಾದಿ ಇತ್ಯಾದಿ ಆದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ ಹಾಗೂ ಇವುಗಳು ನಮಗೆ ದಿನನಿತ್ಯ ಉಪಯೋಗಿಸಲು ತುಂಬ ಉಪಯೋಗವಾದದ್ದು ನಾವು ಇಲ್ಲಿ ಜಾಸ್ತಿ ಅಡಿಕೆವನ್ನು ಬೆಳೆಯುತ್ತೇವೆ ಹಾಗೂ ಕೊಬ್ಬರಿ ಕಾಯನ್ನು ಬೆಳೆಯುತ್ತೇವೆ ತೆಂಗಿನಕಾಯನ್ನು ಬೆಳೆಯುತ್ತೇವೆ ಇವುಗಳು ನಮ್ಮ ರೈತನ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸಲು ತುಂಬ ಉಪಯೋಗವಾದದ್ದು